ನನಗೆ ತಿಕ್ ಸಿಕ್ಕಂತಹ ಸರ್ಕಾರ ಸ್ಕೀಮ್ಗಳೆಂದರೆ ನನಗೆ ಅಂಥಾದ್ದು ಯಾವುದು ದೊಡ್ಡ ದೊಡ್ಡ ಸ್ಕೀಮ್ಗಳು ಸಿಗಲಿಲ್ಲ ಸ್ಕೂಲಲ್ಲಿರುವಾಗ ಶಾಲೆಯಲ್ಲಿರುವಾಗ ಒಂದು ಎಂಟನೇ ತರಗತಿಯಲ್ಲಿ ಗೋರ್ಮೆಂಟ್ ಒದಗಿಸ್ತದೆ ಸೈಕಲ್ ಅದು ಸಿಕ್ಕಿದೆ ಮತ್ತೊಂದು ಅಕ್ಷರದಾಸೋಹ ಊಟ ಊಟದ ವ್ಯವಸ್ಥೆ ಶಾಲೆಯಲ್ಲಿ ಹಾಗೆ ಮತ್ತೆ ಅಂತ ದೊಡ್ಡ ಬ ಯಾವುದೇ ಬೇರೆ ಸ್ಕೀಮ್ ನಮ್ಗೆ ನಂಗೆ ನನಗೆ ಸಿಗಲಿಲ್ಲ ನನಗೆ ತಿಳಿದ ಮಟ್ಟಿಗೆ ನಮ್ಮ ನಮ್ಮ ಮನೆ ಹತ್ತಿರದ ಎಲ್ಲ ವೃದ್ದರಿದ್ದಾರೆ ಅವರಿಗೆ ಎಲ್ಲ ವೃದ್ಯಾಪ್ಯ ವೇತನ ಅಂತ ಬರ್ತದೆ ಅದೊಂದು ಸ್ಕೀಮ್ ಒಳ್ಳೆಯದು ಆ್ಯಕ್ಚುಲಿ ನನ್ನ ಪ್ರಕಾರ ಅವ್ರು ಕೆಲವರಿಗೆ ನೋಡಲಿಕ್ಕೆ ಯಾರು ಇರಲ್ಲ ಅವರಿಗೊಂದಿಷ್ಟು ಹಣ ಬರ್ತದೆ ಅದು ಮತ್ತೆ ಗಂಡ ಸತ್ತವ ಸತ್ತ ಹೆಂಗಸಿಗೆ ಅದೊಂದು ವೇತನ ಬರ್ತಾ ಇದೆ ನಾನು ನೋಡಿದಂಥದ್ದು ಎಲ್ಲ ವೇತನಗಳು ಗೋರ್ಮೆಂಟ್ ಸ್ಕೀಮ್ಗಳು ಹಾಗೆ ಹಲವಾರು ಕೃ ಕೃಷಿಗೆ ಸಂಬಂಧಿ ಸ್ಕೀಮ್ಗಳಿವೆ ಮತ್ತೆ ಈಗ ಫ್ರೀ ಬಸ್ಗಳನ್ನು ಬಿಟ್ಟಿದ್ದಾರೆ ಮಹಿಳೆಯರಿಗೋಸ್ಕರ ಹಲವಾರು ಸ್ಕೀಮ್ಗುಳು ಮಹಿಳೆಯರಿಗೆ ಪರವಾಗಿ ಹಲವಾರು ಸ್ಕೀಮ್ಗಳಿವೆ ಹಾಗೆ ಹೆಣ್ಣು ಮಕ್ಕಳಿಗೆ ಕಲಿಯುವ ಕಲಿವಿಕೆಯಲ್ಲಿ ಹಲವಾರು ಸ್ಕು ಸ್ಕೀಮ್ಗಳಿವೆ ಹಾಗೆ ಒಂದೆರಡಲ್ಲ ಕೆಲವು ಸ್ಕೀಮ್ಗಳಿವೆ ಆ ಸ್ಕೀಮ್ಗಳನ್ನು ನಮಗೆ ಉಪಯೋಗಿಸ್ಕೊಳಕ್ಕೆ ಗೊತ್ತಿರಬೇಕು ಹಾಗೆ ನಮ್ಮ ಒಂದು ಕೆಲವು ಜನರುಗಳಿಗೆ ಆ ಸ್ಕೀಮಿನ ಬಗ್ಗೆ ಅಷ್ಟು ಮಾಹಿತಿ ಗಳಿಲ್ಲ ಮಾಹಿತಿಯ ಕೊರತೆ ಇದೆ ಹಾಗೆ ಆ ಮಾಹಿತಿಯನ್ನು ಹೇಳುವವರು ಬೇಕು ಕೆಲವು ನಮ್ಮ ಮನೆ ಹತ್ತಿರ ಯಾವ ರೀತಿಯ ಸ್ಕೀಮ್ಗಳಿವೆ ಅನ್ನೋದೆ ಗೊತ್ತಿಲ್ಲ ಹಾಗಾಗಿ ಈಗ ಕೆಲವು ಅನಾಥರಿರ್ತಾರೆ ಅನಾಥರಂದರೆ ಅವ್ರು ಎಲ್ಲ ಒಬ್ಬರೆ ಒಬ್ಬಂಟಿಯಾಗಿ ಅವರಿಗೆ ಆಗಿ ಕೆಲವು ಸ್ಕೀಮ್ಗಳು ಇರ್ತವೆ ಅದನ್ನವರಿಗೆ ಹೇಳುವವರು ಯಾರು ಇರೋದಿಲ್ಲ ಹಾಗಾಗಿ ಅಂಥವ್ರಿಗೆ ಸರಕಾರ ಒಂದು ಯಾವ ರೀತಿಯಲ್ಲಾದರು ಒಂದು ಸ್ಕೀಮಿನ ಬಗ್ಗೆ ಹೇಳಿದರೆ ಉತ್ತಮಾಂತ ನಮ್ಮ ಅಭಿಪ್ರಾಯ ಹಾಗೆ